ಹಲೋ ಯಾರು ನಾನು ಸುಷ್ಮಾ ಅಂತ ಟೂರಿಸ್ಟಾಗಿ ನನ್ನ ನಮ್ಮ ಕ್ಯಾಬನ್ನು ಬುಕ್ ಮಾಡಲಿಕ್ಕೆ ಇತ್ತು ನೀವು ದೀಪಿಕಾ ಅಲ್ವಾ ನನಗೆ ಶಿವಮೊಗ್ಗಕ್ಕೆ ಪ್ರವಾಸ ಹೋಗಲಿಕ್ಕೆ ಉಂಟು ಅಲ್ಲಿ ತಿರುಗಲಿಕ್ಕೆ ಎಲ್ಲ ಇದೆ ತುಂಬ ಬೇರೆ ಬೇರೆ ಕಡೆ ಎಲ್ಲ ಹೋಗಲಿಕ್ಕೆ ಇದೆ ಹಾಗೆ ನಿಮ್ಮ ಕ್ಯಾಬ್ ಬೇಕಿತ್ತು ಹಾಗೆ ಆಗುಂಬೆ ಹೌದ್ಹೌದು ಬೇರೆ ಬೇರೆ ಈಗ ನನಗೆ ಬೇರೆ ಬೇರೆ ಅಲ್ಲಿ ಯಾವ ಪ್ಲೇಸಸ್ ಎಲ್ಲ ನೋಡಲಿಕ್ಕಿದೆ ಅದು ಕೂಡ ಗೊತ್ತಿಲ್ಲ ನೀವೊಂದು ಹೇಳಿ ಕೊಡಿ ನನಗೆ ಹೇಗೆ ಹೋಗಬೇಕು ಅಂದರೆ ನಿಮ್ಮದು ಅಮೌಂಟ್ ಎಷ್ಟಾಗ್ತದೆ ಅಂತ ಹೇಳಿ ಆಯಿತಾ ನನಗೆ ನನಗೊಂದು ಮೂರು ದಿವಸ ಬೇಕು ನನ್ನ ಗೆಳತಿಯರಿದ್ದಾರೆ ಅವರ ಒಟ್ಟಿಗೆ ಬರುವುದು ನಾನು ಹೌದು ಹೌದು ಹೌದ್ಹೌದು ನನಗೆಲ್ಲ ಡೀಟೇಲ್ಸ್ ಬೇಕು ನಿಮ್ಮ ಹತ್ರ ಇದೆಯಲ್ಲ ಹೌದು ಹೌದು ಫುಡ್ ಅದರಲ್ಲೇ ಇದ್ದರೆ ಒಳ್ಳೆಯದು ಅಲ್ವಾ ನಮಗೆ ಪುನಃ ಹೊರಗಡೆ ಹೋಗಲಿಕ್ಕೆ ಖರ್ಚು ಜಾಸ್ತಿ ಆಗ್ತದೆ ಹಾಗಾಗಿ ಒಳಗಡೆದೆ ಫುಡ್ ಓಕೆ ನಮಗೆ ಬೋತ್ ನಾನು ಎರಡೂ ಕೂಡ ತಿಂತೇನೆ ನನಗೆ ಅವತ್ತಿಗೆ ನನ್ನ ಫ್ರೆಂಡ್ಸ್ ಕೆಲವರಿಗೆ ನಾನ್ ವೆಜ್ ಬೇಕು ಒಂದಿಬ್ಬರಿಗೆ ವೆಜ್ ಬೇಕು ಅಂದರೆ ವೆಜ್ ನಾನ್ ವೆಜಿಟರಿಯನ್ಗೆ ಹೇಗೆ

ಹಾ ನನಗೆ ಅಂದರೆ ನಾಲ್ಕು ಜನರಿಗೆ ಒಂದು ರೂಮಲ್ಲಿ ಕೂತ್ಕೊಳ್ಳುವ ಹಾಗೆ ಇದ್ದರೆ ಓಕೆ ಇತ್ತು ನಮಗೆ ಅಂದರೆ ಇಲ್ಲದಿದ್ದರೆ

ಓಕೆ ಓಕೆ ಮ್ಯಾಮ್ ಹಾ ಸರಿ ಮ್ಯಾಮ್ ಓಕೆ ಮ್ಯಾಮ್ ಓಕೆ ನಾನು ನಿಮಗೆ ನಿಮ್ಮದೊಂದು

ಹೌದು ಓಕೆ ಓಕೆ ಸರಿ ನಾನು ರೆಡಿ ಇದ್ದೇನೆ ಬುಕ್ ನಾನು ನಾಳಿದ್ದು ಇಪ್ಪತ್ತೈದಕ್ಕೆ ಬುಕ್ ಮಾಡಿದ್ದೇನೆ ಆಯಿತಾ ನಿಮ್ಮದು ಹಾಂ ಸರಿ ಓಕೆ ಓಕೆ ಓಕೆ ಮ್ಯಾಮ್